ನಮಸ್ಕಾರ ರೀ ನಮಸ್ಕಾರ ಹೌದು ರೀ ಅಲ್ಲ ರೀ ಮೊದ್ಲ ಮೊದ್ಲ ನೋಡೋ ಅಲ್ಲ ರೀ ಮೊದ್ಲಾ ನೋಡ್ಕೊಂಡು ಹೋಗ್ಬೇಕು ರೀ ನೀವು ಬಟ್ಟೆ ಅಂಗಡಿ ಬಂದಾಗ ನೀವು ನಮ್ಮ ಹತ್ರ ಪ್ಯಾಂಟ್ ಶರ್ಟ್ ತೊಗೊಳ್ಬೇಕಾದ್ರ ನಿಮ್ಗೆ ಅಲ್ಲಿ ಟ್ರಯಲ್ ರೂಮ್ ಇತ್ತು ಒಳಗೆ ನೀವು ಒಂದು ಸಾರಿ ಹಾಕ್ಕೊಂಡು ನೋಡಬೇಕು ನೀವು ಕರೆಕ್ಟ್ ಸೈಸ್ ನೋಡಿ ತೊಗೊಂಡು ಹೋಗ್ಬೇಕಲ್ವಾ ಏಯ್ ಐತಲ್ಲ ರೀ ಹಿಂದೆ ಐತಿ ಹಿಂದೆ ಇದೆ ಇಲ್ಲಂದ್ರ ನಮ್ಮ ನಮ್ಮ ಇಲ್ಲಿ ವರ್ಕರ್ಸ್ ಇರ್ತಾರೆ ಅವ್ರಿಗೆ ಕೇಳಬೇಕು ನೀವು ಟ್ರಯಲ್ ರೂಮಿಗೆ ಹೋಗಿ ನಿಮ್ಮ ಸೈಜ್ ಯಾವ್ದು ಬೇಕು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕ ಅಲ್ಲ ರೀ ನಮಗೂ ಓನರ್ ಇದಾರ್ಲ ಅವರು ಬೈತಾರೆ ನಾವು ವರ್ಕರ್ಸ್ ಇರ್ತೀವಲ ನೀವು ಓನರ್ಗೆ ಒಂದು ಮಾತು ಕೇಳ್ಬೇಕಾಗ್ತದೆ ಯಾಕಂದ್ರೆ ಅವ್ರು ಮ್ಯಾಲ್ನವ್ರು ಇರ್ತಾರೆ ನಾವು ಕೆಲಸ ಮಾಡೋರಿದ್ದೀವಿ ಒಂದು ಮಾತು ಅವ್ರಿಗೆ ಕೇಳಿ ಬರ್ಬೇಕಾಗ್ತದೆ ನಾವು ನೀವು ಮೊದ್ಲು ಓನರ್ ಕೈಲ್ಲಿ ಕೇಳಿರಿ ಯಾಕಂದ್ರೆ ಅವ್ರು ಒಂದು ಸಾರಿ ಕೊಟ್ಟ ಮೇಲೆ ವಾಪಸ್ ಯಾವೂ ರಿಟರ್ನ್ ತೊಗೊಣೊಂಗಿಲ್ಲ ನಾವು ಓನರ್ ಜೊತೆ ಮಾತಾಡಿ ಒಳಗೆ ಬನ್ರಿ ಯಾಕಂದ್ರೆ ಓನರಾ ಹೇಳ್ದ್ರೆ ಅಷ್ಟೇ ನಾವು ಹ್ಞೂ ಅನ್ನಾಕೆ ನಾನು ಹ್ಞೂ ಆಯ್ತ್ ಮಾತಾಡಿ ಮಾತಾಡಿ ರೀ ನಮಸ್ಕಾರ ಹಾಂ ಏನು ಅಂದ್ರಿ ಏನು ರೀ

ಅಲ್ಲ ಯಾವಾಗ ತೊಗೊಂಡು ಹೋಗೀರಿ ಇದನ್ನು ಎಷ್ಟು ಅಲ್ಲ ಎಷ್ಟು ದಿವ್ಸ ಆಯ್ತು ನೀವು ತೊಗೊಂಡು ಹೋಗಿ ಅಲ್ಲ ಅದನ್ನೇನು ಮತ್ತೆ ಬಿಚ್ಚಿ ಮಾಡಿ ಅದನ್ನೇನು ಅಲ್ಲ ಅದೇನು ಅದು ಇನ್ನೇನು ಮುದ್ದೆ ಗಿದ್ದೆ ಆಗಿಲ್ವಲ್ಲ ಅದನ್ನೇನು ಮುದ್ದೆ ಆಗಿಲ್ಲ ಏನಕ ಹಾಂ ಹಾಂ ಆಯ್ತು ಆಯ್ತು ಆದ್ರೆ ಇನ್ನೊಂದು ಸಾರಿ ಈ ಈ ಥರ ಮಾಡ್ಬೇಡ್ರಿ ಏನ್ರೀ ಮೊದ್ಲ್ ಮೊದ್ಲಾ ನೀವು ಏನೇ ಬೇಕಂದ್ರೂ ಟ್ರಯಲ್ ರೂಮ್ ಇರ್ತದೆ ಬರ್ಬೇಕು ರೀ ನಿಮ್ದು ಕರೆಕ್ಟ ಸೈಜ್ ನೋಡಿರಿ ಟ್ರಯಲ್ ರೂಮಿಗೆ ಹೋಗಿ ಒಂದು ಸಾರಿ ಟ್ರಯಲ್ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡು ಹೋಬೇಕು ಹಾಂ ಇನ್ನೊಂದು ಸಾರಿ ಈ ತಪ್ಪು ಮಾಡೋದಿಲ್ಲ ಹ್ಞೂ ಹ್ಞೂ ಹಾಂ ಆಯ್ತು ಆಯ್ತು ಆಯಿತು ಆಯ್ತು ಆಯ್ತು ತೊಗೊಂಡು ಹೋಗಿರಿ ಹಾಂ ಓಕೆ ತ್ಯಾಂಕ್ ಓಕೆ ಓಕೆ ಹ್ಞೂ